ಒಂಬತ್ತು ಲಕ್ಷದ ಎಂಬತ್ತೇಳು ಸಾವಿರದ ಐನೂರ ಎಂಬತ್ತನಾಲ್ಕು ಹತ್ತು ಸಾವಿರದ ಒಂಬೈನೂರ ಇಪ್ಪತ್ತಮೂರು ಎಂಟು ಲಕ್ಷದ ಇಪ್ಪತ್ತಾರು ಸಾವಿರದ ಐನೂರ ಇಪ್ಪತ್ತೈದು ಹತ್ತು ಸಾವಿರದ ಎಂಟುನೂರು ಮೂವತ್ತೇಳು ಸಾವಿರದ ಇನ್ನೂರೈವತ್ತು